ಅಲೋ ಹಲೋ ಹಲೋ ಹಲೋ ಹಾಂ ಏನು ಬೇಕು ರೀ ಯಾಕೆ ಹೋಟೆಲಿಗೆ ಬಂದಿದ್ದಿರಿ ಎಷ್ಟು ಪ್ಲೇಟ್ ರೀ

ಮೂರು ದ್ವಾಸೆ ಮೂರು ದ್ವಾಸೆ ಸಟ್ಟ ಹಾಂ ಇಡ್ಲಿ ಸಾಂಬಾರಾ

ವಡೆ ರೀ ಹಾಂ ಹಾಂ ಆಯ್ತು ಆಯ್ತು ಆಯ್ತು

ಆಯ್ತು ಆಯ್ತು ಆಯ್ತು ಕಾಫಾ ಟಿ ಚಾ ಕಾಫಿ ಚಾ ಕಾಫಿ

ಆಯ್ತು ಬೋರ್ಮಿಟಾ ಬೋರ್ಮಿಟಾ ಬೋರ್ಮಿಟಾ

ಆಯ್ತ್ ಬೋರ್ಮಿಟಾ ಬೋರ್ಮಿಟಾ ಹ್ಞೂ ಆಯ್ತು ಆಯ್ತು ಆಯ್ತು ಆಯ್ತು ಹಾಂ

ಆಯ್ತು ಆಯ್ತು ಕೊಡ್ತಿನಿ ರೀ ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು ಊರಿಗೆ ಹೊಂಟಿರೇನಾ ಹಾಂ ಹಾಂ ಹಾಂ ಆಯಿತಮ್ಮ ಆಯಿತಮ್ಮ ಆಯಿತಮ್ಮ ಆಯಿತಮ್ಮ ಹೇಳ್ತೇನಮ್ಮ ಹೇಳ್ತೀನಮ್ಮ

ಆಯಿತಮ್ಮ ಆಯಿತಮ್ಮ ಆಯಿತಮ್ಮ ಆಯಿತಮ್ಮ ಆಯಿತಮ್ಮ ಆಯ್ತು ಆಯಿತಮ್ಮ ಆರ್ಡರ್ ಮಾಡ್ತೀನಿ ಆರ್ಡರ್ ಮಾಡೀನಿ ಆರ್ಡರ್ ಮಾಡೀನಿ ಪಾರ್ಸಲ್ ಕೊಡ್ತೀನಮ್ಮ ಪಾರ್ಸಲ್ ಕೊಡ್ತೀನಮ್ಮ ಆಯಿತಮ್ಮ ಆಯಿತಮ್ಮ ಆಯ್ತು ಆಯ್ತು ಆಯಿತಮ್ಮ ಏ ಕೃಷ್ಣ ಪಾರ್ಸಲ್ ಕೊಡೋ